ನಾನು ರೀಸೆಂಟಾಗಿ ತುಂಬಾ ಜಾಗಕ್ಕೆ ಹೋಗಿದ್ದೆ ಅದರಲ್ಲಿ ನನಗೆ ಮೆಚ್ಚಿ ಫಸ್ಟ್ ಹೋಗಿದ್ದು ನಾನು ರ ಗೋವಾಕ್ಕೆ ಆಮೇಲೆ ಮತ್ತು ತಾಜ್ ಮಹಲು ಆಮೇಲೆ ದೆಹಲಿ ಆಗ್ರ ಆಮೇಲೆ ಕರ್ನಾಟಕದಲ್ಲಿ ತುಂಬಾ ಜಾಗಕ್ಕೆ ಹೋಗಿದ್ದೆ ಹಂಪಿ ಈ ಕಡೆ ಬಳ್ಳಾರಿ ಆಮೇಲೆ ಶಿವಮೊಗ್ಗ ಈ ಎಲ್ಲಾ ತುಂಬಾ ಜಾಗಾನೇ ಅಡ್ಡಾಡಿದ್ದೀನಿ ಸೋ ಇಲ್ಲಿ ನನಗೆ ಅತೀ ಇಷ್ಟ ಅತ್ಯಂತ ಆಗಿದ್ದು ನನಗೆ ಗೋವಾ ಯಾಕಂದರೆ ಗೋವಾ ಅಲ್ಲಿ ನಾವು ತುಂಬಾ ಜಾಗನೇ ಅಲ್ಲೆಲ್ಲ ಹೊರಗಡೆ ತುಂಬಾನೇ ಎಂಜಾಯ್ಮೆಂಟ್ ಮಾಡ್ಬೋದು ಮತ್ತು ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲಾ ಹೊ ಹೋಗ್ಬಿಟ್ಟು ಎಲ್ಲಾ ಎಂಜಾಯ್ಮೆಂಟ್ ಮಾಡ್ಕೊಂದು ತುಂಬಾನೆ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ತುಂಬ ಜಾಗಾನು ಇದು ಅದರಲ್ಲಿ ಇಲ್ಲಿ ನಮ್ಮ ಕೊಪ್ಪಳದಲ್ಲಿ ಹೇಳ್ತೇನೆ ನೋಡ್ರಿ ಕೊಪ್ಪಳದಲ್ಲಿ ಕೊಪ್ಪಳದಾಗ ನಮ್ಮ ಕೊಪ್ಪಳ ಗವಿ ಮಠ ತುಂಬಾನೇ ಫೇಮಸ್ಸು ಆಮೇಲೆ ಇಲ್ಲಿ ಯೆ ಕೊಪ್ಪಳದಾಗ ಎಷ್ಟು ಇಲ್ಲಿ ಜಾತ್ರೆ ಟೈಮಲ್ಲಿ ಒಂದು ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಜಾತ್ರೆ ಮಹೋತ್ಸವ ನಡೆಯುತ್ತೆ ರಥೋತ್ಸವ ಇಲ್ಲಿ ಎಷ್ಟೋ ಕೋಟಿ ಗ ಎಷ್ಟು ಎಷ್ಟು ಜನ ಆದರೂ ಬರಲಿ ಎಲ್ಲಾರಿಗು ಅನ್ನ ದಾಸೋಹ ಎಲ್ಲಾ ಪ್ರತಿಯೊಂದು ಫ್ರೀಯಾಗೇ ನೀಡ್ತಾರೆ ಆಮೇಲೆ ಯಾವುದೇ ರೀತಿಯಲ್ಲಿ ದುಡ್ಡು ಇಸ್ಕೊಳೋ ಹಾಗಿಲ್ಲ ಅನ್ನ ದಾಸೋಹಕ್ಕೆ ಆಮೇಲೆ ಪ್ರತಿಯೊಂದು ಅನ್ನ ದಾಸೋಹ ಎಲ್ಲಾವೂ ಬೇರ್ಬೇರೆ ಹಳ್ಳಿಯಿಂದಾಗಲಿ ಬೇರ್ಬೇರೆ ಇದರಿಂದ ಎಲ್ಲರೂ ದಾಸೋಹಕ್ಕೆ ಕೊಡ್ತಾರೆ ಏನೇನು ಬೇಕು ಸಾಮಗ್ರಿಗಳು ಅಲ್ಲಿ ಅದು ಎಲ್ಲಾ ಬರುತ್ತೆ ಪ್ರತಿ ಹಳ್ಳಿಯಿಂದ ಅವ್ರವರೆಲ್ಲ ಕೂಡ್ಕೊ ಕೂಡಿ ಎಲ್ಲಾ ಟ್ರ್ಯಾಕ್ಟರ್ಗಟ್ಟಲೆ ಲೋಡಿಂದ ರೊ ರೊಟ್ಟಿ ತರ್ಸೋದಾಗಲಿ ಅಥ್ವಾ ಅಡುಗೆ ಸಾಮಾಗ್ರಿಗೆ ದಿನ್ಸಿ ಏನೇನು ಬೇಕು ಟೊಮ್ಯಾಟೊ ಹಣ್ಣು ಉಳ್ಳಾಗಡ್ಡಿ ಮೆಣಸಿನಕಾಯಿ ಪ್ರತಿಯೊಂದು ಏನೇನು ಬೇಕು ಪ್ರತಿಯೊಂದು ಒಂದೊಂದು ಎಲ್ಲಾರು ಬೇರ್ಬೆರೆ ಹಳ್ಳಿಯಿಂದ ಕಳ್ಸ್ಕೊಡ್ತಾರೆ ಇಲ್ಲಿ ದಾಸೋಹಕ್ಕೆ ಏನೇನು ಬೇಕು ಪ್ರತಿಯೊಂದು ಕೊಡ್ತಾರೆ ಆಮೇಲೆ ಅಕ್ಕಿ ಗೋದಿ ಗೋದಿ ಆಮೇಲೆ ಏನೇನು ಬೇಕು ಆ ಇದಕ್ಕೆ ಆ ಅಡುಗೆಗ ಸ್ವೀಟ್ಗೆ ಸಕ್ಕರೆಯ ಪ್ರತಿ ಬೆಲ್ಲ ಪ್ರತಿಯೊಂದು ಎಲ್ಲಾವು ಒಬ್ಬೊಬ್ಬರು ಕೊಡ್ತಾರೆ ಎಷ್ಟು ತಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಎಲ್ಲಾ ಪ್ರತಿಯೊಂದನ್ನು ನೀಡ್ತಾರೆ ಆಮೇಲೆ ಇಲ್ಲಿ

ಆಮೇಲೆ ಇಲ್ಲಿ ಬರ್ತಾ ಇದು ದಾಸೋಹದ ಒಂದು ಆಯ್ತು ಆಮೇಲೆ ರಥೋತ್ಸವ ರಥೋತ್ಸವ ನೋಡಿ ಎಲ್ಲಿ ಎಷ್ಟೋ ಎಷ್ಟೋ ಸುಮಾರು ಲಕ್ಷಗಟ್ಲೆ ಇಂದ ಲಕ್ಷಯಿಂದ ಒಂದು ಐದು ಲಕ್ಷ ಮಂದಿವರಿಗೆ ಜನ ಸಾಮಾನ್ಯರು ಕಲ್ತಿರ್ತಾರೆ ಆಮೇಲೆ ರಥೋತ್ಸವ ಒಂದು ಯೆ ಮುಗದ್ ಮೇಲೆ ಎಲ್ಲರು ಅಜ್ಜನ ಭಾಷಣ ಕೇಳೋಕ್ಕೆ ಕೂಡ್ತಾರೆ ಎಷ್ಟೊಂದು ಜನ ಅಜ್ಜನ ಭಾಷಣಕ್ಕೆ ಕ ಅಜ್ಜನ ಅಜ್ಜನ ಭಾಷಣಕ್ಕಾಗಲಿ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿಯೊಂದು ಇಲ್ಲಿ ಜರಗ್ತಾವೆ ಅವನ್ನೆಲ್ಲಾ ನೋಡ್ಕೊಂಡು ಇದು ಮಾಡ್ಕೊಂಡು ಎಲ್ಲಾ ಡ ಬೇರ್ಬೇರೆ ಹಳ್ಳಿಯಿಂದ ಬಂದಿರ್ತಾರೆ ತುಂಬಾ ಜನ ಟ್ರ್ಯಾಕ್ಟರಲ್ಲಿ ಎಲ್ಲಾ ಬಂದಿರ್ತಾರೆ ಅವರು ಎಲ್ಲಾ ಹೋಗ್ತಾ ಬರ್ಬೇಕಾದರೆ ಟ್ರ್ಯಾಕ್ಟರಿಂದ ಬಂದಿರ್ತಾರೆ ಹೋಗ್ಬೇಕಾದರೂನು ಟ್ಯಾಕ್ಟರಿಂದ ಹೋಗ್ತಾರೆ ಅಜ್ಜಾರು ಪ್ರತಿ ಸಾರಿ ಬಂದಿದಾಗ್ಲೆ ಒಂದು ಎಚ್ಚರಿಕೆ ಹೇಳ್ತಾರೆ ಏನಂದರೆ ಬರಬೇಕಾ ಮನೆಗ್ ಹೋಗಿ ಬ್ ಸ್ ಸೇಫಾಗಿ ತಲುಪ್ರಿ ಅಂತ ಹೇಳ್ತಾರೆ ಆಯಿತಾ ಯಾವ್ದೇ ಇಲ್ಲಿಗೆ ನೋಡೋಕೆ ಪ್ರತಿಯೊಂದು ಜಾತ್ರೆಗೆ ಏನೇನು ನೋಡಕ್ಕೆ ಬಂದಿರಲಿ ಆಮೇಲೆ ಜಾ ಜಾತ್ರೆ ಮಹೋತ್ಸವನ್ನು ನೋಡದು ಆಯಿತು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಎಲ್ಲಾ ನಡೀತಾವೆ ಆಮೇಲೆ ಮ್ಯೂಸಿಕ್ ಇರುತ್ತೆ ಸ ಸಂಗೀತ ಸಾ ಕಾರ್ಯಕ್ರಮಗಳು ಇರ್ತವೆ ಆಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ಗಳು ಇರ್ತವೆ ಅಜ್ಜನ ಭಾಷಣ ಇರುತ್ತೆ ಬ ಅಜ್ಜನ ಭಾಷಣಕ್ಕಾಗಿ ತುಂಬಾ ಜನ ಕಾಯ್ತಾರೆ ಆಮೇಲೆ ಅವೆಲ್ಲ ಭಾಷಣ ಎಲ್ಲಾ ಕೇಳ್ಸ್ಕೊಂಡು ಇದು ಮಾಡ್ಕಂಡು ಹೋಗ್ತಾರೆ ಆಮೇಲೆ ಬೇರ್ಬೇರೆ ಹಳ್ಳಿ ಕಡೆಯಿಂದ ಹಳ್ಳಿಯಿಂದ ಎಷ್ಟೊಂದು ಜನ ಬಂದಿರ್ತಾರೆ ಅದನ್ನು ಎಲ್ಲಾ ಮುಗ್ಸ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ನ ನನಗೆ ಟೂರಿಸ್ಟ್ ಪ್ಲೇಸಲ್ಲಿ ಒಂದು ಇಷ್ಟ ಆಗಿದ್ದು ಮೇಯ್ನ್ಲಿ ಶಿವಮೊಗ್ಗ ಶಿವಮೊಗ್ಗಲ್ಲಿ ಇದು ಫೇಮಸು ಸಕ್ಕರೆ ಬೈಲು ಸಕ್ಕರೆ ಬೈಲಲ್ಲಿ ಅಲ್ಲಿಯೆಲ್ಲ ತುಂಬಾಗಳು ತುಂಬಾ ಆನೇನೆ ಇದು ಆನೆ ಎಲ್ಲಾ ನೋಡ್ಕೊಂಡು ಬಂದು ನೋಡ್ಕೊಂಡು ಆಮೇಲೆ ಅಲ್ಲೆಲ್ಲಾ ಪೋಟೋಶೂಟ್ ಮಾಡ್ಕೊಂಡು ಅದೆಲ್ಲ ಮುಗ್ಸ್ಕಂಡು ಬಂದು ಆಮೇಲಲೆ ಹತ್ರದಾಗೆ ಸರ್ ಎಮ್ ಕುವೆಂಪು ಅವರ ಮನೆ ಐತೆ ಮನೆಗೆ ಭೇಟಿ ಕೊಟ್ಟೆ ಅಲ್ಲಿ ಭೇಟಿ ಕೊಟ್ಟು ಎಲ್ಲಾ ಪೋಟೋ ತೆಗ್ಸ್ಕೊಂಡು ಎಲ್ಲಾ ತುಂಬಾನೇ ಆಟ ಆಡ್ಕೊಂಡು ಬಂದೆ ಅದು ಒಂಥರ ನೇಚರ್ ಎಂಜಾಯ್ ಮಾಡಂಗೆ ಇತ್ತು ಆಮೇಲೆ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಬೇರೆ ಬೆಂಗಳೂರಲ್ಲಿ ಎಂತ ಅಂದರೆ ಪಬ್ ಪಬ್ಬು ಯಾಕಂದರೆ ಇವತ್ತಿನ ಡೇಸ್ಗೆ ನಮ್ಮ ಹುಡುಗರು ಎಲ್ಲಾ ಆಲ್ಮೋಸ್ಟ್ ಸ್ವಲ್ಪ ಎಂಜಾಯ್ಮೆಂಟ್ ಅನ್ನೋದು ಬೇಕು ಸೋ ನಾನು ಪಬ್ಗ್ ಹೋಗೋಕೆಲ್ಲಾ ಇಷ್ಟ ಪಡ್ತೀನಿ ಅಲ್ಲಿ ಎಲ್ಲಾ ಅಡ್ಡಾಡ್ಕೊಂಡು ಬಂದೆ ಆಮೇಲೆ ಬೆಂಗಳೂರು ಬೆಂಗಳೂರಲ್ಲಿ ತುಂಬಾನೇ ಅಡ್ಡಾಡೋಕೆ ಜಾಗಗಳು ಇದ್ದಾವೆ ಇಸ್ಕಾನ್ ಟೆಂಪಲ್ ಆಗಲಿ ವಿಧಾನಸೌದ ಆಗಲಿ ಆಮೇಲೆ ಅಲ್ಲಿ ಮೆಟ್ರೋ ಅಲ್ಲಿ ಅಡ್ಡಾಡೋದು ಆಯಿತು ಅದು ಎಲ್ಲಾ ತುಂಬಾನೇ ಎಂಜಾಯ್ ಮಾಡ್ತೀನಿ ಆಮೇಲೆ ನಂಗೆ ಇಷ್ಟವಾಗಿದ ಸ್ಥಳ ಮತ್ತು ಒಂದು ಬಂದು ಅರೆ ಈಗ ನೆಕ್ಸ್ಟ್ ರಾಮ ಮಂದಿರ ರಾಮ ಮಂದಿರಕ್ಕೂ ಭೇಟಿ ಕೊಡ್ಬೇಕು ಅಂತ ತುಂಬಾನೇ ಇದೆ ಸೋ ರಾಮ ಮಂದಿರದ ರಾಮ ಮಂದಿರಕ್ಕೆ ಯಾಕೆ ಭೇಟಿ ಕೊಡ್ಬೇಕು ಅಂತೆ ಅಂದೆ ಅಂದರೆ ನಾನೊಬ್ಬ ಹಿಂದೂ ಆಗಿ ಈ ನನ್ನ ಕರ್ತವ್ಯ ಕೂಡ ಶ್ ಮತ್ತು ನನಗೆ ತುಂಬಾನೇ ಇಷ್ಟವಾಗಿದ್ದ ಸ್ಥಳವದು ಸೋ ಹೇಳಾಯಿತು ಸೊ ಸುಮಾರು ಐನೂರು ವರ್ಷದ ನಂತರ ರಾಮ ಮಂದಿರ ನಿರ್ಮಾಣವಾಗಿದೆ ಅದು ಮತ್ತು ನಮ್ಮ ಸರ್ ಏಮ್ ಸರ್ ನರೇಂದ್ರ ಮೋದಿ ಇಂದ ನಿರ್ಮಾಣವಾಗಿದೆ ಅವರು ಇದ್ದಿದ ಕಾರಣದಿಂದ ರಾಮ ಮಂದಿರ ಇವತ್ತು ಜ ಪ್ರತಿಷ್ಠಾಪನೆ ಆಗಿ ರಾ ಜಾರಿಗೆ ಬಂದಿದೆ ಆಮೇಲೆ ನನಗೆ ಇನ್ನೊಂದು ತುಂಬಾನೇ ಇಷ್ಟವಾದ ಸ್ಥಳ ಯಾವ್ದು ಅಂದರೆ ಗೋಕರ್ಣ ಮುರುಡೇಶ್ವರ ಶಿರ್ಸಿ ಆಮೇಲೆ ಈ ಥರ ಕೆಲವೊಂದು ಜಾಗ ನನಗೆ ತುಂಬಾನೇ ಇಷ್ಟ ಆದ ದೇವಸ್ಥಾನಗಳು ಹೋಗ್ಬೇಕು ಅಂತಂದರೆ ಚಾಮುಂಡೇಶ್ವರಿ ಬೆಟ್ಟ ಆಮೇಲೆ ಈ ಥರ ಕೆಲವೊಂದು ದೇವಸ್ಥಾನಗೊಳಿ ಹೋಗ್ಲಿಕ್ಕೆ ಇಷ್ಟ ಪಡ್ತೇನೆ ಅವೇ ಯಾಕೆ ಅಂತಂದರೆ ಅಲ್ಲಿದೆ ಆದಂಥ ಕೆಲವು ವಿಶೇಷವಾದ ಸ್ಥಾನ ಅಥವ ಸ್ಥಳ ಇರ್ತ ಅದು ನೋಡ್ಬೇಕು ಇದು ಮಾಡ್ಬೇಕು ಅಂತೇಳಿ ಹೆ ನಂದೊಂದು ಒಂದು ಕುತೂಹಲ ಸೋ ಯಾವಾಗ್ಲೂ ಒಂದು ದೇವಸ್ಥಾನ ಹೋಗಿದ್ರೆ ಶ್ರದ್ಧಾ ಭಕ್ತಿಯಿಂದ ಹೋಗ್ಬೇಕು ಆಮೇಲೆ ಧರ್ಮಸ್ಥಳ ಮಂಜುನಾಥಗು ತುಂಬಾನೇ ಅಡ್ಡಾಡಿ ಬರ್ತೇನೆ ಆಗಾಗ ಹೋಗಿ ನಂತರ ಇದಕ್ಕೆ ಯಾವುದಪ್ಪ ಗುಂತ್ಗಲ್ಲು ಗುಡಾಗೆ ಹೋಗಿದ್ದೆ ಆಂಧ್ರದಲ್ಲಿ ಆಂಧ್ರದಲ್ಲಿ ಮಂತ್ರಾಲಯಕ್ಕೆ ಹೋಗ್ತಿರ್ತಿನಿ ಆಗಾಗ ಸೋ ಮಂತ್ರಾಲಯ ಹೋಗಿದಾಗ ರಾಯರು ಆದಾರ ಆರಾಧನೆಗೊ ಎಲ್ಲಾ ತುಂಬಾ ಹೋಗಿ ಇದ್ಮಾಡ್ಕೊಂಡು ಬಂದಿರ್ತೀನಿ ಆಮೇಲೆ ರಾಯರ ಆರಾಧನೇನೂ ನಂಗೆ ತುಂಬಾನೆ ಇಷ್ಟ ಆಮೇಲೆ ರಾ ನಾ ರಾಯರ ಭಕ್ತ ಕೂಡ ಆಮೇಲೆ ಮತ್ತೆ ಇದಕ್ಕೆ ರಾಯರ ಬತ್ ರಾಯರ ಆರಾಧನೆ ಟೈಮಲ್ಲಿ ಹೋಗಿ ಎಟೆಂಡ್ ಆಗಿ ಮುಗ್ಸ್ಕೊಂಡು ಒಂದು ಮೂರು ನಾಲ್ಕು ದಿವಸ ರಾಯರ ಆರಾಧನೆ ಇದ್ದರೆ ಅದೆಲ್ಲ ಮುಗ್ಸ್ಕೊಂಡು ಬರ್ತೀನಿ ಮತ್ತು ತಿರುಪತಿಗೆ ಹೋಗಿ ಹೋಗಲಿಕ್ಕು ಇಷ್ಟ ನನಗೆ ಆಗಾಗ ತಿರುಪತಿ ತಿರುಮಲ ದೇವಸ್ಥಾನ ದರ್ಶನ ಮಾಡ್ಕೊಂಡು ಪ್ರತಿಯೊಂದು ಇದು ತಿರ್ಪತಿಗೆ ಹೋಗಿದ್ದಾಗ ಅಷ್ಟೇ ಪ್ರೀ ಬುಕಿಂಗ್ ಸಿಕ್ಕರೆ ಮಾಡ್ಕೊಂಡು ಇರ್ತೀನಿ ಇಲ್ಲ ಅಂತಂದರೆ ಜನ್ರಲ್ ದರ್ಶನ ಮಾಡ್ಕೊಂಡು

ತಿರುಪತಿ ದರ್ಶನ ಅದು ನಂತರ ಅಲ್ಲಿ ಇಲ್ಲಿ ಸುತ್ತಾಡೋಕೆ ಕೆಲವೊಂದು ಚಿಸರ್ದಳ ಆಂಜನಾದ್ರಿ ಕೆಲವೊಂದು ಪಂಚಮುಖಿ ಆಂಜನೇಯ ಕೆಲವೊಂದು ಎಲ್ಲಾ ಈ ಥರ ಹತ್ತಿರದಲ್ಲಿ ಯಾವ್ಯಾವ ಜಾಗ ಇದೆ ಸ್ವಲ್ಪ ನೋಡ್ಕೊಂಡು ಬರ್ತೀನಿ ಇಲ್ಲಿ ಹೋಗಿದ್ದಾಗ ಆಮೇಲೆ ನಾ ಹಂಪಿ ಹಂಪಿನಾಗು ಅಷ್ಟೆ ಆಮೇಲೆ ಇಲ್ಲಿ ಹಂಪಿನಾಗು ಎಲ್ಲಾ ತುಂಬಾ ಹಳೆ ವಿಜಯನಗರ ಸಾಮ್ರಾಜ್ಯ ಇದೆ ಅಲ್ಲ ಸೋ ಇಲ್ಲಿ ಎಲ್ಲ ಹೋಗಿ ಇದು ಮಾಡೋಕೆ ಇಷ್ಟ ಇದೆ ಆಮೇಲೆ ಇದೆ ಎಲ್ಲಾ ಭೇಟಿ ಕೊಟ್ಟು ಇದು ಮಾಡಿಸ್ತೀನಿ